ಹಲೋ ನಮಸ್ತೆ ಹೇಳಿ ಹಾಂ ಹೇಳಿ ಏನಮ್ಮ ನಿಮ್ಮ ಸಮಸ್ಯೆ ಹೊಟ್ಟೆನೋವು ಯಾವಾಗಲೂ ಆವಾಗ ಆವಾಗ ಬರ್ತಲೇ ಇದೆಯಾ ಯಾಕೆ ನೀವು ಏನು ಊಟ ಮಾಡ್ತಿದ್ದೀರಾ ಅಂದರೆ ಯಾವ ರೀತಿ ಅಂದರೆ ಯಾವುದಾದರು ಹೀಟ್ ಆಗಿರೋ ಪದಾರ್ಥ ತಿಂದಿದ್ದೀರಾ ಅಥವಾ ಯಾವುದೇ ವಸ್ತು ತಿಂದು ಏನೇ ಊಟನ ಮಾಡಿದ್ರೂ ನಿಮಗೆ ಹೊಟ್ಟೆ ನೋವು ಬರ್ತಾ ಇದೆಯಾ ಏನು ಹೌದಾ ಹಾಗಾದ್ರೆ ನಾನು ಇದಕ್ಕೆ ಒಂದ್ಸಲ ಟೆಸ್ಟ್ ಮಾಡಬೇಕಾಗುತ್ತೆ ನಿಮಗೆ ಯಾರು ರೆಫರ್ ಮಾಡಿದ್ರು ಹೌದಾ ನಾನು ಇವಾಗ ನಿಮಗೆ ಒಂದು ಎರಡು ಟ್ಯಾಬ್ಲೆಟ್ಸ್ ಮತ್ತೆ ಒಂದು ಸಿರಪ್ನ ಬರೆದು ವಾಟ್ಸಪ್ ಮಾಡ್ತೀನಿ ಪ್ರಿಸ್ಕ್ರಿಪ್ಷನ್ ಲೆಟರ್ನ ನೀವು ಇಲ್ಲಿ ಬರೋ ಮುಂಚೆ ಅದನ್ನು ತೊಗೊಂಡು ಬನ್ನಿ ಹಂಗೆ ಊಟ ಮಾಡಿ ತೊಗೋಬೇಕು ಇದು ನಾನು ಕೊಡೊ ಪ್ರಿಸ್ಕ್ರಿಪ್ಷನ್ನ ನೀವು ಇವಾಗ ಊಟ ಮಾಡಿ ಆಫ್ಟರ್ ತೊಗೋಬೇಕು ನೀವು ಇದೆಲ್ಲವು ಅದಾದ ನಂತರ ಬನ್ನಿ ನನ್ನ ಶಾಪ್ ಫೋರ್ ತರ್ಟಿಗೆ ಓಪನ್ ಆಗುತ್ತೆ ಇವಿನಿಂಗು ನಾನು ನಿಮಗೆ ಶಾಪಲ್ಲಿ ಸಿಗ್ತೀನಿ ನೆಕ್ಸ್ಟ್ ಏನಾಗಿದೆ ಅಂತೆಲ್ಲ ಚೆಕ್ ಮಾಡೋಣ ಅಂದರೆ ಊಟನ ನೀವಿವಾಗ ಮೊಸರನ್ನ ತಿನ್ನಿ ಎಣ್ಣೆ ಪದಾರ್ಥ ಬೇಡ ಮತ್ತೆ ಯಾವುದೇ ನಾನ್ ವೆಜ್ ಬೇಡ ಮೊಸರನ್ನ ಅಷ್ಟೇ ತಿಂದು ಬನ್ನಿ ಹೊಟ್ಟೆಎಲ್ಲ ಉಬ್ರಿಸ್ಕೊಂಡು ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಂಡು ನೋಡಿದ್ರಾ ನೀವು ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಂಡು ನೋಡಿದ್ರಾ ಹಾಂ ಅಂದರೆ ನಿಮಗೆ ಸ್ವಲ್ಪ ಬಾಡಿ ಡಿಹೈಡ್ರೇಟ್ ಆಗಿರಬೇಕು ನೀವು ಪ್ರತಿದಿನವು ಕೂಡಾ ಮೂರರಿಂದ ನಾಲ್ಕು ಲೀಟರ್ ನೀರನ್ನು ಕುಡಿಬೇಕು ನೀವು ಎಲ್ಲೋ ಕೆಲಸ ಮಾಡೋ ಹೊತ್ತಲ್ಲಿ ನೀರು ಕುಡಿತಾಯಿಲ್ಲ ಅಂತ ಅನಿಸುತ್ತೆ ಹೌದಾ ನೀವು ನೀರು ಕುಡಿಯೋದರಲ್ಲೂ ಏನು ತೊಂದರೆಯಿಲ್ಲ ಮತ್ತೆ ಹೆಚ್ಚಾಗಿ ಏನಾದರು ನಾನ್ ವೆಜ್ ತಿಂತೀರಾ ಚಿಕನ್ನು ಫಿಶ್ಶು ಹ್ಞೂ ಆ ರೀತಿ ಓ ಪ್ಯೂವರ್ ವೆಜಿಟೇರಿಯನ್ನಾ ಹಾಂ ಓಕೆ ವೆಜಿಟೇರಿಯನ್ ಅವರಿಗೆ ಯೀಟ್ ಆಗಬಾದ್ರು ಅಂತ ಏನಿಲ್ಲ ನೀವು ಚಪಾತಿ ಉಡ್ಲಿ ಕಾಳೆಲ್ಲ ಜಾಸ್ತಿ ತಿಂದ್ರೂ ಕೂಡ ಹೀಟ್ ಆಗುತ್ತೆ ಓಕೆ ಆಯ್ತು ಹೌದಾ ನೀವೆಲ್ಲ ಈ ರೀತಿ ನೀಟಾಗಿ ಫಾಲೋ ಮಾಡ್ತಾ ಇದ್ದೀನಿ ಆದ್ರೂ ನಂಗೆ ಹೊಟ್ಟೆ ನೋವು ಬರ್ತಾನೆಯಿದೆ ಸತತವಾಗಿ ಅಂತ ಹೇಳಿದ್ರೆ ನಾವು ಒಂದ್ಸಲ ನಾ ಕಣ್ಣಾರೇ ಚೆಕ್ ಮಾಡಬೇಕು ಅದಾದ ನಂತರ ನಿಮಗೆ ಸ್ಕ್ಯಾನ್ ಏನಾದರು ಅವಶ್ಯಕತೆ ಇದ್ರೆ ಇಟ್ಸ್ ನೀಡ್ ಅಂತಂದ್ರೆ ನಿಮಗೆ ಸ್ಕ್ಯಾನಿಂಗ್ ಬರೆ ಕೊಡ್ತೀನಿ ಅದಾದ್ರೆ ಅದರ ರಿಪೋರ್ಟ್ ಏನು ಬರುತ್ತೆ ಅದು ನೋಡ್ಕೊಂಡು ಮೆಡಿಸನ್ನ ಕಂಟಿನ್ಯೂ ಮಾಡೋಣ ನಮ್ಮ ತುಂಬ ರಶ್ ಇರುತ್ತೆ ಏನಿಲ್ಲ ನೀವು ಇವಾಗ ಫೋರ್ ಕ್ಲಾಕಗೆ ಕಾಲ್ ಮಾಡಿ ಅಟೆಂಡರ್ ಇರ್ತಾರೆ ಅವ್ರು ನಿಮಗೆ ಒಂದು ಟೋಕನ್ ನಂಬರ್ ಕೊಡ್ತಾರೆ ಆ ನಂಬರ್ನ ತೊಗೊಳ್ಳಿ ತೊಗೊಂಡು ನೀವು ಆ ನಂಬರ್ ನಿಮ್ಮನಲ್ಲಿ ಯಾವಾಗ ಕಾಲ್ ಮಾಡ್ತಾರೆ ಆವಾಗ ಒಳಗಡೆ ಬನ್ನಿ ಫೋರ್ ತರ್ಟಿಗೆ ಕ್ಲಿನಿಕ್ ಓಪನ್ ಆಗುತ್ತೆ ಫೋರ್ ಓ ಕ್ಲಾಕಿಂದಲೇ ಟೋಕನ್ ಇಶ್ಯೂ ಮಾಡ್ತಾರೆ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ನೀವೇ ಬರಬೇಕು